ನನಗೆ ಮೂಕಜ್ಜಿಯ ಕನಸುಗಳು ಎಂಬ ಒಂದು ಮಹಾಕಾವ್ಯ ಇಷ್ಟ ಈ ಒಂದು ಪುಸ್ತಕನ ಕೆ ಶಿವರಾಮ ಕಾರಂತವರು ಬರ್ದಿದ್ದಾರೆ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿಯೂ ಕೂಡ ದೊರಕಿದೆ ಈ ಒಂದು ಏನು ಮೂಕಜ್ಜಿಯ ಕನಸುಗಳು ಎಂಬ ಒಂದು ಮಹಾಕಾವ್ಯ ಪುಸ್ತಕದಲ್ಲಿ ಕನಸುಗಳು ಮನುಷ್ಯನ ಸಾಮಾಜಿಕ ಬೆಳವಣಿಗೆಗಳು ಮತ್ತು ದೇವರ ಸ್ವರೂಪದ ಬಗ್ಗೆ ಈ ಪುಸ್ತಕದಲ್ಲಿ ಬರ್ದಿದ್ದಾರೆ ಮತ್ತು ಇಲ್ಲಿ ಕೆಲವೊಂದು ಪಾತ್ರಗಳು ಪಾತ್ರಗಳ ಬಗ್ಗೆ ವಿವರ್ಸಿದ್ದಾರೆ ಎಷ್ಟೇ ಪಾತ್ರಗಳು ಬಂದು ಹೋದ್ರೂ ಕೂಡ ಈ ಮತ್ತು ಅಜ್ಜಿ ಒಂದು ಮೊಮ್ಮಗನ ಪಾತ್ರ ತುಂಬ ಮುಖ್ಯವಾಗಿ ಮುಖ್ಯವಾದಂಥ ಒಂದು ಸ್ಥಾನವನ್ನು ವಹಿಸ್ತವೆ ಇಲ್ಲಿ ಮತ್ತು ಈ ತನ್ನ ತಮ್ಮ ಮತ್ತು ಅಪಕ್ವ ಇವರ ನಂಬಿಕೆಗಳನ್ನು ಕೂಡ ಪರರ ಮೇಲೆ ಹೊರಿಸಿದ್ರು ಕೂ ಹೊರಿಸಿದಂತಹ ಒಂದು ಕಥೆನೂ ಇಲ್ಲಿ ಬರ್ದಿದ್ದಾರೆ ಇದರಲ್ಲಿ ಏನು ಈ ಒಂದು ಜನರಿಗೆ ಹಿಂದಿನ ನಮ್ಮ ಜನರಿಗೆ ಏನು ಕೇಸ್ದೇ ಹೋಗಿರತಕ್ಕಂಥ ಕೆಲವು ಯಾತನೆಗಳನ್ನು ಕೂಡ ಈ ಲೇಖಕರು ತುಂಬ ಸೊಗಸಾಗಿ ಒಂದು ಪುಟಗಳಲ್ಲಿ ತಂದಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ನಮಗೆ ತೋರ್ಸ್ಕೊಟ್ಟಿದ್ದಾರೆ ಎಲ್ಲ ಯಾತ್ನೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಮತ್ತು ಜೀವ್ನದ ಬಗ್ಗೆ ಆಗಿರ್ಬೌದು ಆ ಒಂದು ಅಜ್ಜಿ ಮೊಮ್ಮಗನ ಬಗ್ಗೆ ಆ ಆ ಒಂದು ಕಥೆ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಇದು ಒಂದು ಏನು ಕೆ ಶಿವರಾಮ್ ಕಾರಂತವರು ಬರೆದಿಟ್ಟಂಥ ಒಂದು ತುಂಬ ಹೆಸರುವಾಸಿಯಾದಂತಹ ಒಂದು ಇದು ಮಹಾಕಾವ್ಯ ಆಗಿದೆ ಈ ಒಂದು ಮೂಕಜ್ಜಿಯ ಕನಸುಗಳು ಎಂಬ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿನೂ ಕೂಡ ದೊರೆತಿದೆ